ಕೋವಿಡ್ ಸಮಯದಲ್ಲಿ ಎಲ್ಲ ಶಾಲೆಗಳು ಮುಚ್ಚಲಾಗಿತ್ತು ಇದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಸಹಾ ತೊಂದರೆ ಆಗಿತ್ತು ಎಂದು ಹೇಳಬಹುದು ಆದರೆ ಇದಕ್ಕೆ ಪೂರಕವಾಗಿ ಆನ್ಲೈನ್ ತರಗತಿ ತಿಗಳು ಪ್ರಾರಂಭವಾದವು ಇದರಿಂದ ಮಕ್ಕಳು ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕಳೆದುಕೊಳ್ಳದೇ ವಿದ್ಯಾಭ್ಯಾಸದಲ್ಲಿ ಗಮನಹರಿಸುವಂತೆ ಸ ಮಾಡಲಾಗಿದೆ ಆನ್ಲೈನ್ ತರಗತಿಯ ಮೂಲಕ ಮಕ್ಕಳು ಹೊಸ ತ ಹೊಸ ರೀತಿಯ ಪಾಠಗಳನ್ನು ಕೇಳಿ ಹೊಸ ಅನುಭವವನ್ನು ಪಡೆದಿದ್ದಾರೆ ಇದೇ ರೀತಿ ಮೊಬೈಲನ್ನು ಮೊಬೈಲ್ನಿಂದ ಆಗುವಂತಹ ಉಪಯೋಗಗಳನ್ನು ಸಹ ತಿಳಿದುಕೊಂಡಿದ್ದಾರೆ ಆದರೆ ನಷ್ಟವೇನೆಂದರೆ ಮಕ್ಕಳು ಆನ್ಲೈನ್ ಕ್ಲಾಸ್ನಲ್ಲಿ ನೋಡೋ ಒಂದೇ ಅಡಿಕ್ಟಾದಂಥ ಮೊಬೈಲ್ಗೆ ತುಂಬ ಅಡಿಕ್ಟಾಗಿ ಅದರಿಂದ ಮೊಬೈಲ್ ಹೆಚ್ಚು ಬಳಕೆ ಬಳಕೆ ಮಾಡಲು ಮುಂದಾಗಿದ್ದಾರೆ ಇದರಿಂದ ಮಕ್ಕಳಿಗೆ ಪುಸ್ತಕದೆಡೆ ಗಮನ ಕಡಿಮೆ ಆಗಿ ಮೊಬೈಲ್ನೆಡೆ ಗಮನ ಜಾಸ್ತಿ ಆಗಿದೆ ಎಂದು ಕೂಡ ಹೇಳಬಹುದಾಗಿದೆ